ಮನೆಯಲ್ಲಿ ಅಡುಗೆ ಮನೆ ಅನ್ನೋದು ಒಂದು ಮನೆಯವರನ್ನೆಲ್ಲ ಒಟ್ಟುಗೂಡಿಸುವ ಜಾಗ ಅಂತಲೇ ಹೇಳ್ಬೋದು ಅಮ್ಮ ಅಡುಗೆ ಮಾಡ್ತಿರ್ತಾರೆ ಮಗಳಿಗಾದ್ರೆ ಏನು ಅಡುಗೆ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಅದೇ ಬೇರೆಯವರಿಗಾದರೆ ಏನಿಷ್ಟ ಏನು ಮಾಡಿದರೆ ಚೆನ್ನಾಗಿರುತ್ತೆ ಅದನ್ನು ಕೇಳಿ ಅಡುಗೆ ಮಾಡ್ತಾರೆ ಯಾರಿಗಾದರೂ ಊಟ ಅಡುಗೆ ಅಂದರೆ ಇಷ್ಟ ಆಗೇ ಆಗುತ್ತೆ ಸೋ ಅಡುಗೆ ಮನೆ ಅನ್ನೋದೇನಿದೆ ಒಬ್ಬರು ಒಂದು ಮನುಷ್ಯನ ಅಥವಾ ಒಂದು ಮನುಷ್ಯನ ಹೊಟ್ಟೇನ ಖುಷಿಪಡಿಸುವ ಜಾಗ ಅಂತಲೇ ಹೇಳ್ಬೋದು